ನನಗೆ ರನ್ನಿಂಗ್ ಮಾಡುವುದರ ಮೂಲಕ ಆರೋಗ್ಯ ತುಂಬ ಚೆನ್ನಾಗಿರತ್ತೆ ಅದರಿಂದ ತುಂಬ ಬಾಡಿಗೆ ಹೆಲ್ಪಾಗತ್ತೆ ಸೊ ಫ್ಯಾಟಿರುವಂತಹ ಕೊಬ್ಬನ್ನು ಕರಗಿಸಿ ಅದರಿಂದ ತುಂಬ ನಮ್ಮ ಬಾಡಿನ ದಷ್ಟಪುಷ್ಟಾಗಿ ಇರೋದಕ್ಕೆ ಉಪಯೋಗವಾಗುತ್ತೆ ಸೊ ಇದರಿಂದ ಪರಿಣಾಮ ತುಂಬ ಪರಿಣಾಮ ಅಂಥದ್ದು ಬ್ಯಾಡಾಗಿ ನೆಗೆಟಿವ್ಯಾವ್ದೂ ಇಲ್ಲ ಈ ರನ್ನಿಂಗಿಂದ ಅಥವಾ ಎಲ್ಲ ಎಲ್ಲರೂ ಮಾಡುವಂತಹ ಒಂದು ಸ್ಪೋರ್ಟ್ಸ್ ಇದಾಗಿರತ್ತೆ ಸೊ ನಾನು ರನ್ನಿಂಗಾದ ನಂತರ ನನಗೆ ಆರಾಮಾಗಿ